ಹಲೋ ಸುಮನ್ ಟ್ರಾವೆಲ್ಸ್ ಅಲ್ವಾ ನನಗೆ ಏರ್ಪೋರ್ಟ್ ಹೋಗಲಿಕ್ಕೆ ಕ್ಯಾಬ್ ಬೇಕಿತ್ತು ಸಿಗ್ಬೌದಾ ನನಗೆ ರಾತ್ರಿ ಎಂಟು ಗಂಟೆಗೆ ಏರ್ಪೋರ್ಟ್ ಹೋಗಲಿಕ್ಕೆ ಆ ಸಮಯಕ್ಕೆ ಬರಲಿಕ್ಕೆ ಆಗ್ಬೌದಾ ಒಂದು ಮೂವತ್ತು ನಿಮಿಷ ಬೇಗನೆ ಬರಲಿ ಇಲ್ಲದಿದ್ದರೆ ಅಲ್ಲಿ ಟ್ರಾಫಿಕ್ ತಡ ಆಗ್ಬೌದು ಆ ಹೊತ್ತಿಗೆ ಕ್ಯಾಬ್ ಉಂಟಲ್ಲಾ ಇಲ್ಲದಿದ್ದರೆ ನಾನು ಬೇರೆ ಯಾರಿಗೆಯಾದರೂ ಕಾಲ್ ಮಾಡ್ತೀನಿ ಹಾಂ ಹಾಗಾದ್ರೆ ನೀವು ಬರ್ತೀರಾದರೆ ಒಂದು ಮೂವತ್ತು ನಿಮಿಷ ಬೇಗನೆ ಬನ್ನಿ ನನ್ನ ವಿಳಾಸ ಶಿವ್ ಸಾಗರ್ ಹೈಟ್ಸ್ ಫ್ಲ್ಯಾಟ್ ನಂಬರ್ ಮುನ್ನೂರ ಐದು ನಾಲ್ಕನೇ ಅಡ್ಡರಸ್ತೆ ಸಾಗರ ಇಲ್ಲಿಗೆ ಕ್ಯಾಬನ್ನು ಕಳಿಸಿ